ಹಾಂ ನಾವು ರೋಹಿತ್ರ ಮಮ್ಮಿ ಮಾತಾಡ್ಲತ್ತೀನಿ ನಮಸ್ತೆ ಮೊನ್ನೆ ಟೆಸ್ಟ್ ಬರದ್ರಲ್ಲ ಹೆಂಗೆ ಬರೆದಿದ್ದಾನೆ ನಮ್ಮ ಮಗ

ಮನ್ಯಾಗುನು ಇದೇ ಥರ ಮಾಡ್ತಾನೆ ರೀ ಅವ ಅವ ಎಲ್ಲರಿಗು ಹೊಡಕೊಂಡು ಅದು ಸಾಕು ಸಾಕು ಮಾಡ್ಬೀಟ್ಟಾನೆ ಎಷ್ಟು ಓದೋದಿಲ್ಲ ಬರಿಯಾದಿಲ್ಲ ಏನು ಹ್ಞೂ ಬರೀ ಹುಡ್ಗುರು ಜೊತೆ ಆಟ ಆಡೋದು ಟೆಸ್ಟ್ ಬಂದರು ಓದ್ಕೊಮೋದಿಲ್ಲ ಏನಿಲ್ಲ ಯಾರು ಓದ್ತಾರೆ ಹೋಲ್ಬಿಡು ಹೋಲ್ಬಿಡು ನನಗೆ ಉಲ್ಟಾ ಬೈತಾನೆ ರೀ ಅವ ಏನರೆ ನೀವೇ ಸ್ವಲ್ಪ ಮನಾಗ್ಗೆ ಹೊಡಿತೀನಿ ರೀ ಬಡಿತೀನಿ ಎಲ್ಲ ಮಾಡ್ತೀನಿ ಅಂದರು ಅವ ನಮ್ಮ ಮಾತು ಕೇಳಲ್ಲ ರೀ ಬರ್ತನೆ ಬ್ಯಾಗ್ ಬಿಕ್ಕಸ್ತನೆ ಹೊರಗ್ ಹೋಗ್ತಾನೆ ಬರೀ ಹುಡುಕು ಬುದ್ದಿ ಆಟ ಆಟ ಆಡೋದು ಈಗ ಬಂದೇನ ಅಂದ್ರೆ ಬ್ಯಾಗ್ ಹಿಡ್ಕಂಡು ಟೆಸ್ಟ್ ಅಂದ್ರು ಏನು ಓದಲ್ಲ ಎಲ್ಲ ಓದಿನಿ ಅಂತ ಸುಳ್ಳು ಹೇಳ್ತಾನೆ ಆಯ್ತು ಈಗ ತಂದು ಬ್ಯಾಗ್ ಇಡೊನ್ ಅದು ಮುಂಜಾನೆ ಬ್ಯಾಗ್ ತಗೊಂಡೇ ಹೋತಾನೆ ಮತ್ತೆ ಬ್ಯಾಗ್ ತೆರೆಲ್ಲ ಬುಕ್ ತೆರೆಲ್ಲ ಓದಲ್ಲ ಏನು ಮಾಡಲ್ಲ ಏನು ಕೇಳಿದ್ರು ಎಲ್ಲ ಮುಗ್ದದೆ ಅಂತ ಹೇಳ್ತನೆ ಅವನ್ನ ಹೊಡಿಲಿಲಿದ್ದ ದಿನ ಹೋಡ್ಕೋತ ಬಡ್ಕೋತ ಇದ್ರೆ ಅವ್ರು ಸೀದ ಇರ್ತರೆ ನಮ್ಮ ಮಾತು ಅಂತು ಕೇಳೋಲ್ಲ ಅವ್ರು ನಿಮ್ಮದೆ ಸ್ವಲ್ಪ ಅಂಜಿಕೆ ಇರ್ತದೆ ಅವ್ರಿಗೆ ನಮ್ಗೇನು ಅಂಜ್ತಾರೆ ರೀ ಅವರು ನಾನು ಹೋಡ್ದು ಹೋಡ್ಡು ನಮದೇ ಕೈ ನಿಮ್ಮ ಕೈ ಮುಗಿತೀರಿ ರೀ ನೀವೇ ನೋಡಿರಿ ಅವ್ನಿಗೆ ಒಂದು ದಾರಿ ತೋರಿಸ್ಬೇಕು ನೀವೇ ಓದಿಸ್ಬೇಕು ಹೊಡಿ ರೀ ನಾನು ಏನು ಬ್ಯಾಡ ಅಂಬಲ್ಲ ಏನು ಅಂಬಲ್ಲ ನಿಮಗೆ ನಾವು ಹೇಳಿ ಹೇಳಿ ಸಾಕು ಅಲ್ದೆ ರೀ ಏನು ಮಾಡ್ಬೇಕು ನಮ್ಮ ಮಾತೇ ಕೇಳೋಲ್ಲ ಅವ ಏಟು ಹೋಡೆದ್ರು ಬಡಿದ್ರು ಅಷ್ಟೇ ಇರ್ತನೆ ಅವ ಹ್ಞೂ ಅಂತನೆ ಮತ್ತ ಮಾಡೋ ಕೆಲ್ಸ ಹಾಂ ಪಾಸ್ ಅಗ್ಯಾನ ಏನು ಇಲ್ಲ ರಿ ಪಾಸ್ ಆಗ್ಯಾನೆ ಏನು ಇಲ್ಲರಿ ಎಗ್ಸಾಮ್ ಒಳಗೆ ಎಗ್ಸಾಮ್ ಬರ್ದು ಟೆಸ್ಟ್ ಟೆಸ್ಟ್ ಮೊನ್ನೇ ಟೆಸ್ಟ್ ಆಯ್ತಲ್ಲರಿ ಹೌದಾ ಮನೇಲೆಲ್ಲ ನಾನು ಪಾಸ್ ಆಗೇನಿ ನಾನೇ ಹೈಯಷ್ಟ್ ಸ್ಕೂಲಿಗೆ ಅಂತ ಹೇಳ್ಬಿಟ್ಟ ನೋಡಿರಿ ಮತ್ತೆ ಹೆಂಗ್ ಮಾಡ್ಬೇಕು ಮನೆಗೆಲ್ಲ ಬರ್ತಾನೆ ರೀ ಬಟ್ ಓದಲ್ಲ ಬ್ಯಾಗ್ ಬಿಕಾಸದು ಹೊರಗೆ ಬರೀ ಆಟ ಆಟ ಆಡ ಮುಂಜಾನೆ ಸ್ಕೂಲಿಂದ ಬರ್ತಾನೆ ಹೋದನು ಅಂದ್ರೆ ಒಮ್ಮೆ ಆರು ಗಂಟೆ ಏಳು ಗಂಟೆ ಮನೆ ತರಿ ಬಿಳ್ತಾನೆ ಆಯಿತು ಉಣ್ತಾನೆ ಮಾಕೋತಾನೆ ಮುಂಜಾನೆ ಏಳ್ತಾನೆ ಆಯ್ತು ಉಂಬೋದು ಮತ್ತೆ ಹೋಗೋದೇ ಹಾಂ ಹಾಳಕ್ ರೀ ನಮಗೇನಿಲ್ಲ ನೀವು ಹೋಡಿರಿ ಹೋಡೆದ್ರೆ ಅವ್ರು ಹುಷಾರಾತರೆ ಇಲ್ಲಾಂದ್ರೆ ಹುಷಾರಾಗಲ್ಲ ಅವರು ಹಾಂ ನಾ ಬಿ ಹೇಳ್ತಿನಿ ರೀ ಮನಾಗೆ ಓದಿಸಿ ಬರೆಸಿ ಎಲ್ಲ ಮಾಡ್ತೀವಿ ಅಂತ ಅಂದ್ರು ಬೀ ಇದು ಮಾಡ್ತಾನೆ ನಾವು ಓದ್ಸ್ದಾಗ ಇಷ್ಟು ಓದ್ತಾನೆ ಬರಿತಾನೆ ಇದೆಲ್ಲ ಮನೆನಾಗೆ ಓದಿಸ್ತೀನಿ ಬರೆಸ್ತೀನಿ ಎಲ್ಲ ಮಾಡ್ತೀನಿ ನೀವು ಸ್ವಲ್ಪ ಹೇಳ್ಕೊತ ಇರೀ ಸ್ವಲ್ಪ ಹಾಂ ಬಾ ಸರಿ ತಗೋರಿ ಬರ್ತೀರಿ ಮೇಡಮ್ ನಮಸ್ತೆವೇ ತ್ಯಾಂಕ್ ಯು ರೀ ಮೇಡಮ್